ನನಗೆ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತಹ ಹಾಡುಗಳಂದರೆ ತುಂಬಾ ಇಷ್ಟ ಅಂದರೆ ಯಾವುದು ಅಂದರೆ ಭಕ್ತಿ ಗೀತೆಗಳಾಗಿರ್ಬೋದು ಭಜನೆಗಳು ಶ್ಲೋಕಗಳು ವಿಷ್ಣು ಸಹಸ್ರ ನಾಮ ಸರಸ್ವತಿ ವಂದನಾ ಲಕ್ಷ್ಮಿ ಸ್ತೋತ್ರ ಸೌಂದರ್ಯ ಲಹರಿ ರಾಮ ರಕ್ಷಾ ಸ್ತೋತ್ರ ಹನುಮಾನ್ ಚಾಲಿಸು ಎಲ್ಲ ತುಂಬಾ ಇಷ್ಟ ಯಾಕೆ ಯಾಕಪ್ಪ ಅಂದರೆ ನಾವು ಪ್ರತಿನಿತ್ಯ ಈ ಒಂದು ಭಜನೆಗಳನ್ನ ನಾವು ಮಾಡೋದ್ರಿಂದ ನಮ್ಮ ನಮ್ಮ ಒಂದು ಮೆದುಳು ಕ್ರಿಯಾಶೀಲ ಆಗುತ್ತೆ ಮತ್ತು ನಮ್ಮ ಒಂದು ಮನಸ್ಸು ತುಂಬ ಪ್ರಶಾಂತತೆಯಿಂದ ಕೂಡಿರುತ್ತೆ ಬೆಳಗ್ಗೆ ಆಗಿರ್ಬೋದು ಅಥ್ವ ಸಂಜೆ ಆಗಿರ್ಬೋದು ಒಂದು ಅವಧಿಯಲ್ಲಿ ನಾವು ಒಂದು ಭಜನೆಯಾಗಿರ್ಬೋದು ಭಕ್ತಿಗೀತೆಗಳನ್ನ ಹಾಡ್ ಆಗಿ ಆಗಿರ್ಬೋದು ದೇವರು ಮುಂದೆ ಹಾಡ್ತ ಇದ್ರೆ ಏನೊ ಮನಸ್ಸಿಗೆ ನೆಮ್ಮದಿ ಶಿ ಸಿಗುತ್ತೆ ಹಾಗೆ ನಮ್ಮ ಸ್ಕೂಲಲ್ಲು ಕೂಡ ನಾವು ಪ್ರತೀ ಶನಿವಾರ ನಾವು ಈ ಭಕ್ತಿ ಗೀತೆಗಳನ್ನು ರಾಮರಕ್ಷಾ ಸ್ತೋತ್ರ ಆಗಿರ್ಬೋದು ಹನುಮಾನ್ ಚಾಲಿಸ್ ಆಗಿರ್ಬೋದು ಅದ್ನೆಲ್ಲವನ್ನ ಹಾಡು ಮಕ್ಳಿಗೆ ಹೇಳ್ಕೊಡ್ತಿವಿ ನಾವು ಕೂಡ ಕಲಿತಿವಿ ಇದು ಎಷ್ಟೊಂದು ಸಕರಾತ್ಮಕ ಚಿಂತನೆಯನ್ನು ಮೂಡಿಸ್ತು ಅಂದರೆ ಇದು ಹನುಮಾನ್ ಚಾಲಿಸ್ನನ್ನ ಹಾಡ್ತ ಹೋದರೆ ಒಂಥರ ಮನ್ಸಿಗೆ ಏನೋ ಒಂಥರ ಧೈರ್ಯ ಬಂದಂಗೆ ಆಗುತ್ತೆ ಅದರ ಒನ್ ಪ್ರತಿಯೊಂದು ಸಾಲುಗಳು ಪದಗಳು ಇವು ಈ ತುಂಬ ಆರಾ ಏನು ನಮ್ಮಲ್ಲಿ ಯಾವುದೆ ಕೆಟ್ಟ ಆಲೋಚನೆಗಳಿದ್ರೆ ಅದ್ನ ತೊಡ್ದಾಕುವಂತಹ ಅದ್ನ ಹೇಳ್ತ ಹೇಳ್ತ ಹೇಳ್ತ ಎಷ್ಟೊಂದು ಮನಸ್ಸು ಕ್ರಿಯಾಶೀಲ ಆಗುತ್ತಂದ್ರೆ ಆ ದಿನ ಫುಲ್ಲು ಏನೋ ಸ್ಫೂರ್ತಿದಾಯಕ ಆಗಿರ್ಬೌದು ಅಂತೆಳ್ಬೊದು ಆ ಥರ ಇರುತ್ತೆ ಅಗೈನ್ ಬೆಳಗ್ಗೆ ಎದ್ದ ತಕ್ಷಣ ಇದು ಕರಾಗ್ರೆ ವಸತೇ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ತಿತಾ ಗೌರಿ ಪ್ರಭಾತೆ ಕರ ದರ್ಶನಮ್ ಅಂತ ಹೇಳ್ಬಿಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಆ ದಿನವನ್ನು ನಾವು ಆರಂಭ ಮಾಡಿದರೆ ಎಷ್ಟೊಂದು ಖುಷಿ ಇರುತ್ತಂದ್ರೆ ಒಂದು ದಿನ ಇಡೀ ಲವಲವಿಕೆಯಿಂದ ನಾವೂ ಯಾವುದೇ ಕೆಲಸ ಕಾರ್ಯಗಳನ್ನು ಖುಷಿ ಖುಷ್ಯಾಗಿ ಮಾಡ್ಕೊಬೋದು ಹಾಗೇ ಸಂಜೆ ಮತ್ತು ಎ ಬೆಳಗಿಂದ ಸಂಜೆವರಿಗು ಎಲ್ಲ ಕೆಲ್ಸವನ್ನು ಮುಗಿಸ್ಕೋಂಬಿಟ್ಟು ಸಂಜೆ ಸ್ನಾನ ಗೀನ ಮಾಡಿ ದೇವರು ಮುಂದೆ ಆ ಭಜನೆಗಳನ್ನು ಹಾಡ್ತ ಕುತ್ಕೊಂಡರೆ ಎಷ್ಟೊಂದು ಖುಷಿಯಾಗತಂದ್ರೆ ಆ ರಾಮರಕ್ಷಾ ಸ್ತೋತ್ರ ಓದಬೇಕು ಸೌಂದರ್ಯ ಲಹರಿ ಓದಬೇಕು ಎಷ್ಟೊಂದು ಖುಷಿಯಾಗತಂದ್ರೆ ನಿಜವಾಗ್ಲು ನಾವೂ ಇವತ್ತಿನ ದಿನಗಳಲ್ಲಿ ಸಿನ್ಮ ಹಾಡ್ಗಳನ್ನು ತುಂಬ ಇಷ್ಟಪಡ್ತರೆ ಆ ರಾ ನಾನು ನಾನು ಅಂತಲ್ಲ ಆಲ್ಮೋಸ್ಟ್ ಎಲ್ಲರು ಇಷ್ಟಪಡ್ತಾರೆ ಆದರೆ ಆ ಸಿನ್ಮ ಹಾಡುಗಳಲ್ಲಿ ಯಾವುದೇ ಥರ ಒಂದು ಅರ್ಥ ಇಲ್ಲ ಅದರಲ್ಲಿ ಸಕಾರಾತ್ಮಕ ಚಿಂತನೆಯಂತ ಇಲ್ವೇ ಇಲ್ಲ ನಮ್ಮ ದಿನನಿತ್ಯ ಜೀವ್ನದಲ್ಲಿ ನಾವು ಏನು ಅಳ್ವಡಿಸ್ಕೋಬೇಕು ಅದಂತೂ ಒಂದು ಚೂರು ನೋಡ್ಲಿಕ್ಕೆ ಆಗೋಲ್ಲ ನಾವೂ ಕೇಳಿ ಕೂಡ ಆಗೋದಿಲ್ಲ ಅದನ್ನ ಏನೋ ಸಂತೋಷಕೋಸ್ಕರ ಅನ್ನೋ ಮನರಂಜನೆಗೋಸ್ಕರ ಆಗ್ಬೋದ್ ಬಿಟ್ಟರೇ ನಮ್ಮ ಮನ್ಸು ನೆಮ್ಮದಿಗೋಸ್ಕರ ಅಂತು ನಿಜವಾಗ್ಲು ಹಾಡು ಹಾಡೋದಂತು ಹಾಡಲ್ಲಿ ಇಲ್ವೇ ಇಲ್ಲ ಆದರೆ ಪ್ರಾರ್ಥನೆಗಳ ಆಗಿರ್ಬೋದು ಎಷ್ಟು ಖುಷಿಯಾಗತಂದ್ರೆ ಅದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಟ್ರೆ ನಮ್ಮ ಮಕ್ಕಳು ಮುಂದಿನ ಅವ್ರ ಬ ನಮ್ಮ ಮಕ್ಕಳು ಮುಂದಿನ ಭವಿಷ್ಯ ಉಂಟಲ್ವಾ ಎಷ್ಟು ಉತ್ತಮವಾಗಿರುತ್ತೆ ಅಂದರೆ ಆ ಶ್ಲೋಕಗಳಾಗಿರ್ಬೋದು ಉದಾಹರಣೆಗೆ ಭಗವದ್ಗೀತೆ ಶ್ಲೋಕಗಳಾಗಿರ್ಬೋದು ಅದನ್ನ ಹೇಳ್ತ ಹೋದ್ರೆ ಅದ್ರಲ್ಲಿ ಎಷ್ಟು ಮೀನಿಂಗ್ಫುಲ್ ಉಂಟು ಅದೆಷ್ಟು ಅದ್ರಲ್ಲಿ ಎಷ್ಟು ಅರ್ಥ ಉಂಟು ಅಂತ ನಾವು ನೋಡ್ಬೋದು ಹಾಗೇ ಪ್ರತಿಯೊಬ್ಬರು ಕೂಡ ಈ ಒಂದು ಧಾರ್ಮಿಕ ಆಚರಣೆಗಳಿಗೆ ಸಂಬಂಧ ಪಟ್ಟಂತಹ ಹಾಡುಗಳನ್ನಾಗಿರ್ಬೋದು ಭಜನೆಗಳಾಗಿರ್ಬೋದು ಶ್ಲೋಕಗಳನ್ನಾಗಿರ್ಬೋದು ನಮ್ಮ ಜೀವನದಲ್ಲಿ ಏನು ಅಳವಡ್ಸಕೊಡ್ತಾ ಬಂದರೆ ನಮ್ಮ ಜೀವನ ಶೈಲಿ ಬದ್ಲಾಯಿಸ್ಬೌದು ನಾವು ಅದ್ರಲಿರುವಂಥ ಒಳ್ಳೊಳ್ಳೇ ವಿಷಯಗಳನ ಅಳ್ವಡಿಸ್ಕೊಂಡು ನಾವೂ ಏನು ಇವತ್ತಿನ ದಿನದಲ್ಲಿ ಕೊಲೆ ಸುಲಿಗೆ ಬ್ರ ದರೋಡೆ ಕಳ್ಳತನ ಎಲ್ಲ ಮಾಡ್ತಿವಿ ಅಲ್ಲ ಮಾ ಮಾಡ್ತಿವಿ ಅದು ನೋಡ್ತನು ಕೂಡ ಇರ್ತಿವಿ ನಾವು ದಿನನಿತ್ಯ ಜೀವನದಲ್ಲಿ ಇಂತಹ ಒಂದು ಶ್ಲೋಕಗಳನ್ನು ಭಜನೆಗಳ ಪ್ರಾರ್ತನೆಗಳನ್ನ ಹಾಡೋದ್ರಿಂದ ಮನಸು ಪ್ರಶಾಂತತೆಯಿಂದ ಕೂಡಿರುತಲ್ವ ಆದ್ರಿಂದ ಅವಾಗ್ ಏನಾಗುತ್ತೆ ಅಂಥ ಕೆಟ್ಟ ಆಲೋಚನೆಗಳು ಬರೋದಿಲ್ಲ ಯಾವತ್ತು ದೇವರ ಧ್ಯಾನದಲ್ಲಿದ್ದಾಗ ಏನಾಗುತ್ತೆ ನಾವು ಕೆಟ್ಟ ಆಲೋಚನೆಗಳನ್ನ ಮಾಡುವಂಥ ಒಂದು ಸಂದರ್ಭ ನಮ್ಗೆ ಒದಗಿ ಬರೋದಿಲ್ಲ ಹಾಗೇ ಒಳ್ಳೊಳ್ಳೇ ವಿಷಯಗಳನ್ನ ನಾವು ಏನು ಮಾಡ್ಬೌದು ತಲೆಗೆ ಹಾಕೊಳ್ತ ಹೋಗ್ಬೌದು ಇದ್ರಿಂದ ನಮ್ಮ ಜೀವನ ಏನಾಗುತಂದರೆ ಉತ್ತಮವಾಗುತ್ತೆ ಉತ್ತಮ ಸುಧಾರಣೆ ಕೂಡ ಆಗುತ್ತೆ ಹಾಗೇ ನಾವು ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನಗಳಿಗೆಲ್ಲ ಹೋಗಿಬಿಟ್ಟು ಭಜನೆಯಲ್ಲ ಹಾಡ್ತಿವಲ್ವ ಸಾಮೂಹಿಕವಾಗಿ ಅವಾಗ ಆ ಸಾಮೂಹಿಕ ಭಜನೆ ಹಾಡೋದ್ರಿಂದ ಏನಾಗುತ್ತೆ ನಾವೆಲ್ಲರು ಒಂದೇ ಅನ್ನುವಂಥ ಒಂದು ಭಾವನೆ ಮೂಡುತ್ತೆ ಹಾಗೆ ನಾವು ನಮ್ಮ ನೆರೆ ಹೊರೆಯವರೆಲ್ಲ ನಮಗೆ ಏನಾಗುತ್ತೆ ತುಂಬ ಆತ್ಮೀಯರಾಗ್ತೀರಿ ಅವರ ಕಷ್ಟಗಳಿಗೆ ನಾವು ಸ್ಪಂದಿಸ್ಬೋದು ಅಂದರೆ ಯಾವ್ತರ ಅಂದರೆ ನಮ್ಗೆ ಅವ್ರದ್ ಭಜನೆಗೋಸ್ಕರ ಪ್ರಾರ್ಥನೆಗೋಸ್ಕರ ಅಂತ ನಾವು ಸಾಮೂಹಿಕವಾಗಿ ಬರ್ತಿವಿ ಅಲ್ವ ಅವಾಗ ಒಬ್ರಿಬ್ಬರು ಪರಿಚಯ ಆಗಿಬಿಟ್ಟು ನಮ್ಮಲ್ಲಿ ಒಂಥರ ಪರಸ್ಪರ ಸಹಕಾರ ಮನೋಭಾವನೆ ಮೂಡುತ್ತೆ ಆ ಥರ ಹೇಳ್ತಿದಿನಿ ನಾನು ಹಾಗೆನೇ ಪ್ರ ಪ್ರತಿಯೊಬ್ಬರು ಕೂಡ ಈ ಒಂದು ಈ ಒಂದು ಶೈಲಿಯನ್ನು ಅಂದರೆ ಈ ಈ ಭಜನ ಶೈಲಿಯನ್ನು ಪ್ರಾರ್ಥನ ಶೈಲಿಯನ್ನ ನಾವು ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೋಬೇಕೂ ಇದ್ರಿಂದ ನಮ್ಮ ಮ ನಾವು ಸುಧಾರಣೆಯಾಗ್ತಿವಿ ನಮ್ಮ ಮನೆ ಮಕ್ಕಳು ನಮ್ಮ ಈ ಇಡೀ ಕುಟುಂಬ ನಮ್ಮ ಊರು ನಮ್ಮ ಜಿಲ್ಲೆ ನಮ್ಮ ದೇಶ ಎಲ್ಲ ಕೂಡ ಸುಧಾರಣೆ ಆಗುತ್ತೆ ಏನು ನಮ್ಮ ರಾ ಮಹಾತ್ಮ ಗಾಂಧೀಜಿ ಅವರು ಒಂದು ಪರಿಕಲ್ಪನೆಯಾದಂಥ ರಾಮ ರಾಜ್ಯ ಪರಿಕಲ್ಪನೆ ಉಂಟಲ್ವ ಅವರು ಸಹ ಇದನ್ನೆ ಹೇಳೋದು ಅವರ ಮಹಾತ್ಮ ಗಾಂಧೀಜಿಯವರು ಕೂಡ ರಾಮ ಭಕ್ತರು ಅವರು ತುಂಬ ರಾಮನ ಭಜನೆಗಳನ್ನ ಹಾಡ್ತಯಿದ್ರು ಅದ್ರಿಂದ ಏನಾಗುತಪ್ಪ ಅಂದರೆ ಮಹಾತ್ಮ ಗಾಂಧೀಜಿ ಹೇಳೊ ಪ್ರಕಾರ ನಾವು ಯಾವಾಗ ದೈವ ಭಕ್ತಿಯಲ್ಲಿ ಲೀನ ಆಗ್ತೀವಿ ಅವಾಗೆನಾಗುತ್ತೆ ನಮ್ಮೆಲ್ಲ ಕೆಟ್ಟ ಯೋಚನೆಗಳ ತೊಡ್ದು ಹಾಕಿಬಿಟ್ಟು ರಾಮರಾಜ್ಯದ ಪರಿಕಲ್ಪನೆ ರಾಮನ ಒಂದು ರಘುವಂಶದಲ್ಲಿ ಯಾವ್ತರ ಒಂದು ಸಮಾಜದಲ್ಲಿ ವಾತಾವರಣ ಇತ್ತು ಅಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಇದ್ರ ಇದೂ ಇದು ನಮ್ಮ ದೈವ ಭಕ್ತಿ ಧಾರ್ಮಿಕ ಆಚರಣೆಗಳಿಂದ ಧಾರ್ಮಿಕಕ್ಕೆ ಸಂಬಂಧ ಪಟ್ಟಂಥ ಹಾಡುಗಳಿಂದ ಮಾತ್ರ ಸಾಧ್ಯ ಯಾಕಪ್ಪ ಅಂದರೆ ಅಲ್ಲಿ ಒಂದು ಹಾಡನ್ನು ರಚನೆ ಮಾಡ್ತಾರಂದ್ರೆ ಭಗ ಸ್ವಾರಿ ಬ ಬಾ ಕ್ಷಮಿಸಿ ಭಕ್ತಿಗೀತೆ ಆಗಿರ್ಬೋದು ರಚನೆ ಮಾಡ್ತಾರಂದ್ರೆ ಅದರಲ್ಲಿ ತುಂಬ ಅರ್ಥಗಳನ್ನು ಅವರು ಸೆರಿಸ್ಬಿಟ್ ಹಾಡೇಳ್ತಾರೆ ನಮ್ಮ ಜೀವನಕ್ಕೆ ಅಳ್ವಡಿಸ್ಕೊಳ್ಳುಗಳಂತಹ ಅರ್ಥಗಳೇ ಇರತ್ತಲ್ಲಿ ಅದ್ರಿಂದ ನಾವು ಏನ್ಮಾಡಬೇಕಂದ್ರೆ ಧಾರ್ಮಿಕ ಆಚರಣೆ ಆಚರಣೆಗಳ ಸಂಬಂಧಪಟ್ಟಂತಹ ಭಜನೆಗಳನ್ನ ಹಾಡಬೇಕಾಗುತ್ತೆ ಅದಕ್ಕೆ ನನಗೆ ತುಂಬಾ ಇಷ್ಟ ಭಜನೆ ಹಾಡೋದು ಅಂದರೆ ನಾನು ಮನೇಲಿ ಏನು ಕೆಲಸ ಮಾಡು ಬೇರೇನು ಕೆಲಸ ಮಾಡಿದ್ರು ಹನುಮಾನ್ ಚಾಲಿಸ ಹಾಡ್ತಾಯಿರ್ತಿನಿ ಅಥ್ವ ಏನಾದ್ರು ಮನಸ್ಸಿಗೆ ದುಗುಡ ಸಂಕಟ ನೋವು ಆದಾಗ ಸ್ಟಾರ್ಟಿಂಗಿಂದ ಆರ ಹನುಮಾನ್ ಚಾಲಿಸ ಹಾಡ್ತ ಹೋದ್ರೆ ಹೋದ್ರೆ ಹೋದಾಂಗ್ ಹೋದಾಂಗ್ ಹೋದಾಂಗು ಅದು ಹನುಮಾನ್ ಚಾಲೀಸ್ ಮುಗಿತಯಿದ್ದಂಗೆ ಏನೋ ಒಂಥರ ಮನ್ಸು ಒಂಥರ ಖುಷಿ ಕೊಡುತ್ ತೃಪ್ತಿ ಕೊಡುತ್ತೆ ಮನಸ್ಸಿಗೆ ಮನಸ್ಸಲ್ಲಿ ಏನೋವಂಥರ ಕಿರಿಕಿರಿ ಗೊಂದಲ ಇದ್ರು ಕೂಡ ಏನು ಆ ದೇವರಿಗೆ ನನ್ನ ಪ್ರಾರ್ಥನೆ ಮುಟ್ಟಿರುತ್ತೆ ಅವನು ಅದ್ನ ನಿವಾರಿಸ್ತಾನೆ ಒಂದು ಒಂದು ಭರವಸೆ ಮೂಡುತ್ತೆ ಒಂದು ಏನೂ ಸಕಾರಾತ್ಮಕ ಒಂದು ಭಾವನೆ ಮೂಡುತಲ್ವ ಆ ಒಂದು ಸಕಾರಾತ್ಮಕ ಭಾವನೆ ನಮ್ಮ ಮನಸ್ಸನ್ನ ದೃಢಸ್ ದೃಢ ಮಾಡುತ್ತೆ ನಂಗೆ ಕೂಡ ಅದು ಅನುಭವ ಆಗಿದೆ ಅದ್ರಿಂದ ನಾನು ನಾನೇಳ್ತಿನಿ ನಾವು ಧಾರ್ಮಿಕಕ್ಕೆ ಸಂಬಂಧಪಟ್ಟಂತಹ ಹಾಡುಗಳನ್ ನಾವು ಹಾಡಬೇಕು ಕಲಿಬೇಕು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತಿನಿ